ನನಗೆ ಡ್ರಾಯಿಂಗ್ ಮಾಡೋದಂದ್ರೆ ತುಂಬ ಇಷ್ಟ ನಾನು ನನಗೆ ಟೈಮ್ ಸಿಕ್ಕಾಗೆಲ್ಲ ಡ್ರಾಯಿಂಗ್ ಮಾಡ್ತಾ ಇರ್ತೀನಿ ನಾನು ಎಲ್ಲ ಕಡೆಗೂ ಹೋಗಿ ಪಾರ್ಟಿಸಿಪೇಟನ್ನೂ ಮಾಡ್ತೀನಿ ಎಲ್ಲೇ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ ಅಂತ ಗೊತ್ತಾದರೂ ನಾನು ಬಿಡೋದಿಲ್ಲ ಕಾಂಪಿಟ್ ಮಾಡೇ ಮಾಡ್ತೀನಿ ನಾನು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ತುಂಬ ಕಡೆ ಪ್ರೈಜಸನ್ನು ತಗೊಂಡ್ಬಂದಿದ್ದೀನಿ ನನಗೆ ಡ್ರಾಯಿಂಗಲ್ಲಿ ಹೈಯರ್ ಗ್ರೇಡ್ ಎಕ್ಸಾಮು ಮತ್ತು ಲೋವರ್ ಗ್ರೇಡ್ ಎಕ್ಸಾಮು ಎರಡನ್ನೂ ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ನಾನು ಒಬ್ಜೆಕ್ಟ್ ಡ್ರಾಯಿಂಗ್ ಮಾಡ್ತೀನಿ ನೇಚರ್ ಡ್ರಾಯಿಂಗ್ ಮಾಡ್ತೀನಿ ಪೆನ್ಸಿಲ್ ಸ್ಕೆಚ್ ಮಾಡ್ತೀನಿ ಎಂಬೋಸಿಂಗ್ ಮಾಡ್ತೀನಿ ಫಾಬ್ರಿಕ್ಸ್ ಮೇಲೆ ಪೈಂಟ್ ಮಾಡ್ತೀನಿ ವ ವಾಲ್ ಪೇಂಟಿಂಗನ್ನು ಮಾಡ್ತೀನಿ ಹೀಗೆ ನಾನು ತುಂಬ ಥರ ಪೈಂಟಿಂಗ್ಸನ್ನು ಮಾಡ್ತೀನಿ ನಾನು ಜಾಮೆಟ್ರಿಕಲ್ ಆಬ್ಜೆಕ್ಟ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಡ್ರಾಯಿಂಗ್ ಮಾಡ್ತೀನಿ ನಾನೇನೇ ಒಂದು ವಸ್ತುವನ್ನ ನೋಡಿದರೆ ಅದೇ ಥರಾನೇ ಬಿಡಿಸಬೇಕು ಅಂತ ನನಗೆ ತುಂಬ ಅನಿಸುತ್ತೆ ನಾನು ಆವಾಗೆಲ್ಲ ಕುತ್ಕೊಂಡು ಬಿಡಿಸ್ತಾ ಇರ್ತೀನಿ ನನಗೆ ತುಂಬ ಇಷ್ಟ ಡ್ರಾಯಿಂಗ್ ಅಂತ ಅಂದರೆ ಎಲ್ಲೆ ಎಲ್ಲ ಕಡೆಗೂ ಕಾಂಪಿಟೇಷನಿಗೆ ಹೋದರೆ ನಾನು ಗೆಲ್ಲಲೇಬೇಕು ಅಂತಲೇ ನಾನು ಡ್ರಾಯಿಂಗ್ ಮಾಡ್ತೀನಿ ಹಾಗೇ ಗೆದ್ದೂ ಬಂದಿದ್ದೀನಿ ನನ್ನ ಎಕ್ಸಾಮ್ಸಲ್ಲೂ ಅಷ್ಟೆ ಒಳ್ಳೆಯ ಮಾರ್ಕ್ಸ್ನೂ ತಗೊಂಡಿದ್ದೀನಿ